ನಮಸ್ತೆ ಇದು ಗಣೇಶ್ ಭಟ್ರು ಅವರ ನಂಬರ್ ಅಲ್ವಾ ಮೇಡಮ್ ಗಣೇಶ್ ಭಟ್ರು ಅವ್ರು ಇಲ್ಲವಾ

ಮೇಡಮ್ ನಾನು ರಶ್ಮಿ ಅಂತ ನಮ್ಮದು ಮುಂದಿನ ತಿಂಗಳಲ್ಲಿ ಒಂದು ನಮ್ಮ ತಂಗೀದು ಮದುವೆ ಇತ್ತು ಹಾಗೇ ಅವರನ್ನೊಂದು ಬುಕ್ ಮಾಡಲಿಕ್ಕೆ ನಾನು ಕಾಲ್ ಮಾಡಿದ್ದು ಮೇಡಮ್ ಓಕೆ ಮೇಡ್ ಅಂದರೆ ನಿಮ್ಮ ಹತ್ತಿರ ಹೇಳಿದರೂ ಓ ಪರವಾಗಿಲ್ಲಲ್ಲ ಹಾಗಾದರೆ

ಓಕೆ ಮೇಡಮ್ ಅಂದ್ರೆ ಮುಂದಿನ ತಿಂಗಳಲ್ಲಿ ಮದುವೆ ಇರುವುದು ಹಾಗಾಗಿ ನಮಗೆ ಅಂದರೆ ಉಡುಪಿ ಮಂಗ್ಳೂರು ಸ್ಟೈಲಲ್ಲಿ ಒಂದು ಮದುವೆ ಮಾಡಿಸಬೇಕಂತ ನಮ್ಮ ಮನೆಯವರಿಗೆಲ್ಲ ಒಂದು ಆಸೆ ಉಂಟು ಆದರೆ ನಾನು ಇದು ಈ ಅಂದ್ರೇ ಹೌದು ಶಾಸ್ತ್ರ ಎಲ್ಲ ಹಿಂದೂ ಸಂಪ್ರದಾಯದ ಪ್ರಕಾರ ಹಾಗೆ ಈಗ ನಾನು ಇದರ ಬಗ್ಗೆ ಯುಟೂಬಲ್ಲೆಲ್ಲ ನೋಡಿದ್ದೇನೆ ಆದರೆ ನನಗೆ ಅದರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಅಂದ್ರೆ ಅಂದರೆ ನಿಮಗೆ ಒಂದು ಅನುಭವ ಇದ್ದ ಪ್ರಕಾರ ನೀವು ಹೇಳಿದರೆ ಒಂದು ಒಳ್ಳೆಯದಿತ್ತಾ ಅಂತ ಹೌದು ಹೌದು ಮೇಡಮ್ ಹುಡುಗಿಗೆ ಹಾಂ ಹಾಂ

ಹಾಂ ಹಾಂ ಹಾಂ ಹಾಂ

ಅದು ಅಂದರೆ ಹುಡುಗನ ಕಡೆಯವ್ರು ಹಾಕುದಾ ಅಲ್ಲ ಹುಡುಗಿಯ ಕಡೆಯವರ ಅದು ಆಂ ಆಂ ಸರಿ ಸರಿ ಓಹ್ ಆಂ ಸರಿ ಆಯ್ತು ಆಂ ಆಂ

ಆಂ ಹ್ಞೂ ಹ್ಞೂ

ಹೌದು ಹೌದು ಹೌದು ಆಂ ಹಾಂ ಹಾಂ ಹಾಂ ಹೌದು ಮೇಡಮ್ ತುಂಬ ಖುಷಿ ಆಗಿದೆ ಕೇಳಿಯೇ ನನಗೆ ಇನ್ನೂ ಅಂದರೆ ಇದೆಲ್ಲ ಸಂಪ್ರದಾಯದ ಪ್ರಕಾರನೆ ಮದುವೆ ನಡೆದ್ರೆ ಅವರಿಗೂ ಗಂಡು ಹೆಣ್ಣಿಗೊಂದು ಶ್ರೇಯಸ್ಸು ಅಲ್ವಾ ಹೌದು ಹೌದು ಈ ಕಡೆ ಅದು ಹೌದು ಈ ಕಡೆ ಅದು ಇದೆ ಸಂಪ್ರದಾಯ ಆಂ ಅದೇ ಒಂದೊಂದು ಪ್ಲೇಸಿಗೆ ಒನ್ನೊಂದು ಸಂಪ್ರದಾಯ ಡಿಫ್ರೆಂಟ್ ಆಗ್ತಾ ಹೋಗ್ತದಲ್ವ ಹೌದು ಮೇಡಮ್ ಮತ್ತು ಇದು ಪೂಜೆ ಸಾಮಾಗ್ರಿ ಎಲ್ಲ ಆಂ ಆಯಿತು ಸರಿ ಅಂದರೆ ಆಂ ಅದು ನಮ್ಮ ಕಡೆಯಿಂದ ಈಗ ಅದು ಪೂಜೆ ಸಾಮಾಗ್ರಿ ಎಂತ ತಕೊಂಡು ಬರಬೇಕು ಆ ರೀತಿ ಏನಿಲ್ಲಲ್ವಾ ಸರಿ ಸರಿ ಆಯ್ತ್ ಆಯ್ತು ಮೇಡಮ್ ಸರಿ ಹಾಗಾದರೆ ಹಾಗಾದರೆ ಅವ್ರು ಅಲ್ಲಿ ಬಂದ ಮೇಲೆ ತಿಳಿಸಿಬಿಡಿ ಆಯಿತಾ ಆಯ್ತು ಮೇಡಮ್ ಇದು ನಾನೀಗ ಫೋನ್ ಮಾಡಿದೇನಲ್ಲ ಇದೇ ನಂಬರನ್ನು ನೀವು ಬರ್ಕೊಳಿ ಓ ಓಕೆ ಸರಿ ತ್ಯಾಂಕ್ ಯು ಮೇಡಮ್ ಬಾಯ್ ಬಾಯ್